ನಾವು ಎಲ್ಲ ಹಿರಿಯ ನಾಗರಿಕರು ಹನ್ನೆರಡು ಜನ ಕೂಡಿಕೊಂಡು ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಇಲ್ಲಿಂದ ಪ್ರಯಾಣ ಮಾಡಿದ್ದು ಕೊಪ್ಪಳಿಂದ ಅಲ್ಲಿ ನಮಗೆ ಊಟದ ತೊಂದರೆ ಭಾಳಾಯಿತು ಯಾಕೆಂದ್ರೆ ಅಲ್ಲಿ ಸಾಸಿವೆ ಎಣ್ಣೆ ಅಡಿಗೆ ಮಾಡ್ತಾರೆ ಆಮೇಲೆ ಅಲ್ಲಿ ಇರಲಿಕ್ಕೆ ಭಾಳ ತೊಂದರೆ ಆಯಿತು ನಮಗೆ ಅಲ್ಲಿ ಯಾಕೆಂದ್ರೆ ರೂಮೇ ಸಿಗಲಿಲ್ಲ ಆವತ್ತಿನ ದಿವಸ ಕೊನೆಗು ಎಲ್ಲೋ ಹುಡುಕಾಡಿ ಒಂದು ರೂಮ್ ಹಿಡಕೊಂಡ್ವಿ ನಾವು ಆಮೇಲೆ ರಾತ್ರಿ ಎಲ್ಲ ಅಲ್ಲೆ ಮಲಗಿ ಬೆಳಗ್ಗೆ ಸ್ನಾನ ಗೀನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡ್ವಿ ಆ ನಂತರ ನಾವು ಅಲ್ಲೆಲ್ಲ ಅಡ್ಡಾಡಿದ್ವಿ ಅಲ್ಲಿ ಆ ಜಾ ಆ ಜಾತ್ರೆಯೊಳಗೆ ಮೂರು ತೇರು ಎಳಿತಾವೆ ರಥೋತ್ಸವ ಮೂರು ಒಮ್ಮೆಗೆ ಎಳಿತಾವೆ ಅದನ್ನೆಲ್ಲ ಅಲ್ಲಿ ಜನರು ನಮಗೆ ಎಲ್ಲ ವಿವರವಾಗಿ ಹೇಳಿದರು ಮಾ ಆದರೆ ಅಲ್ಲಿ ಅಲ್ಲಿ ಜನರದ್ದು ಅಲ್ಲಿ ಇರತಕ್ಕಂತ ಒಂದು ಶೈಕ್ಷಣಿಕ ಆಗಿರ್ಬೋದು ಆರೋಗ್ಯದ ಮಟ್ಟಿಗಾಗಿರ್ಬೋದು ಅದ್ರ ಬಗ್ಗೆ ನಮ್ಮ ಏನು ಕರ್ನಾಟಕದಿಂದ ನಾವು ಹೋಗಿದ್ವಿ ನಮಗಲ್ಲಿ ಹೊಂದಾಣಿಕೆ ಆಗಲಿಲ್ಲ ಅಲ್ಲಿ ಊಟ ಆಯಿತು ಆಮೇಲೆ ಅಲ್ಲಿ ಜನ ಜನ್ರು ಜೋಡಿ ಬೆರೆತುಕೊಂಡು ಇದು ಮಾಡಲಿಕ್ಕಾಗ್ಲಿಲ್ಲ ಹೀಗಾಗಿ ಅಲ್ಲಿ ಭಾಳ ತೊಂದರೆ ಆಯಿತು ಆಮೇಲೆ ಅಲ್ಲಿ ನಾವು ಅಲ್ಲಿ ಒಂದು ನದಿ ಇದಿದೆ ಸಮುದ್ರ ಆ ಸಮುದ್ರದಲ್ಲಿ ಹೋದ್ವಿ ಅಲ್ಲಿ ಒಂಟೆಗಳು ಅವೆಲ್ಲ ಇದ್ದವು ಅದರ ಮೇಲೆ ಕೂತ್ಕೊಂಡು ಸ್ವಲ್ಪ ದೂರ ಒಂದು ಅರ್ಧ ಮೈಲಿದಷ್ಟು ಅವ್ರು ಕರಕೊಂಡೋಗಿ ತಂದು ಬಿಟ್ಟು ಬಿಡ್ತಾರೆ ಐವತ್ತು ರೂಪಾಯಿ ಕೊಡಬೇಕವ್ರಿಗೆ ಹೀಗಾಗಿ ಅಲ್ಲಿ ದ್ರಾಕ್ಷಿ ಗೋಡಂಬಿ ಜಾಸ್ತಿ ಮಾರಾಟ ಮಾಡ್ತಾರೆ ಆಮೇಲೆ ಊಟದಲ್ಲಿ ಉಪ್ಪು ಉಪ್ಪು ಇರೋದಿಲ್ಲ ಎಲ್ಲ ಸಪ್ಗೆ ಇರ್ತೈತೆ ಇಡ್ಲಿ ಮಾಡಿರ್ತಾರೆ ಅದಕ್ಕೆ ಸರಿಯಾದ ಒಂದು ಸಾಂಬಾರ್ ಇರೋದಿಲ್ಲ ಸರಿಯಾದ ಚಟ್ನಿ ಇರೊಂಗಿಲ್ಲ ಅದು ಮ ಅದು ಕೂಡ ನಮಗೆ ನಾಷ್ಟ ಮಾಡಲಿಕ್ಕು ಭಾಲ ತೊಂದರೆ ಆಯಿತು ಹೀಗಾಗಿ ನಾವು ಏನು ಮಾಡಿದ್ವಿ ಅಲ್ಲಿ ಒಂದು ಆರು ಆರು ಆರು ದಿವಸ ಇದ್ವಿ ಎಲ್ಲ ಕಡೆ ಸುತ್ತಾಡ್ಕೊಂಬಂದು ಭುವನೇಶ್ವರ ರಾಜಧಾನಿ ಅದು ಪುರಿ ಜಗನ್ನಾಥ ಅದ್ರದ್ದು ರಾಜಧಾನಿ ಭುವನೇಶ್ವರ ಅಲ್ಲಿಂದ ನಾವೇನುಮಾಡಿದ್ವಿ ಅಲ್ಲಿ ಒಂದು ಸ್ವ ಒಂದು ದಿನ ಇದ್ವಿ ಅಲ್ಲಿ ಎಲ್ಲ ಎಲ್ಲ ಕಡೆ ಅಡ್ಡಾಡಿ ನೋಡಿಕೊಂಡ್ವಿ ದೇವಸ್ಥಾನಗಳನ್ನು ನೋಡಿಕೊಂಡು ಅಲ್ಲಿಂದ ನಾವು ಪ್ರಯಾಣ ಮಾಡಿದ್ವಿ ನಾವು ಹೋಗಿರುವುದು ರೈಲಿನಿಂದ ರೈಲಿನಿಂದ ಹೋಗಿದ್ವಿ ರೈಲಿನಿಂದನೆ ಬಂದ್ವಿ ಆಮೇಲೆ ನಮ್ಗೇನಾಗಿ ಬಿಡ್ತು ಕೆಲವು ಮಂದಿಗೆ ಅಲ್ಲಿ ಆಹಾರ ಮತ್ತು ವ ಇದು ಏನು ಅಲ್ಲಿ ವಾತಾವರಣ ನಮ್ಗೆ ಹಿಡ್ಸಲಾರ್ದಕ್ಕೆ ನಾವು ಕೆಲವರು ಅನಾರೋಗ್ಯದಿಂದ ಬಂದು ದವಾಖಾನೆಗೆ ಅಡ್ಮಿಟ್ ಆದ್ವಿ ಯಾಕೆಂದ್ರೆ ಅಲ್ಲಿ ಬಿಸಿಲು ಜಾಸ್ತಿ ಉರಿ ಮೂತ್ರ ಅವೆಲ್ಲ ಸ್ಟಾರ್ಟಾಗ್ಬಿಟ್ಟವು ನಮಗೆ ಆಮೇಲೆ ನಾವು ಹೋಗೋ ಮುಂದೆ ಮತ್ತು ಬರೋ ಮುಂದೆ ರಿಝರ್ವೇಶನ್ ಮಾಡಿಸಿದ್ವಿ ಆದರೆ ಒನ್ ಸೈಡ್ ಮಾತ್ರ ಅಷ್ಟೆ ನಮ್ಗೆ ರಿಝರ್ವೇಶನ್ ಸಿಕ್ಕಿತ್ತು ಬರೋ ಮುಂದೆ ನಮಗೆ ರಿಝರ್ವೇಶನ್ನೇ ಇಲ್ಲ ನಿಮ್ಗೆ ರಿಝರ್ವೇಶನ್ನಾಗಿಲ್ಲ ನೀವು ಇಲ್ಲೆ ಇಲ್ಲೆ ಇಳಿಬೋದು ಅಂತ ನಮ್ಗೆ ಇದು ಮಾಡಿದರು ಆಮೇಲೆ ಮತ್ತೆ ಟಿಕೆಟ್ ಕಲೆಕ್ಟ್ರ್ ಬಂದರು ಅವ್ರ ಜೋಡಿ ನಾವು ಮಾತಾಡಿ ಮತ್ತೆ ಹೊಂದಾಣಿಕೆ ಮಾಡಿಕೊಂಡ್ವಿ ಅವ್ರು ಇಲ್ಲ ನೀವು ಮುಂದೋಗಿ ಈಗ ನೀವು ಪ್ರಯಾಣ ಮಾಡಿರಿ ಆದರೆ ಯಾರಾರ ಬಂದು ಅಲ್ಲಿ ನಿಮ್ಗೆ ಏಳಿರಿ ನಮ್ಮದಿದು ಸೀಟ್ ಅಂದಾಗ ನೀವು ಅವ್ರಿಗೆ ಬಿಟ್ಟು ಕೊಡ್ಬೇಕಾಗ್ತದೆ ಅಂದರು ಕೆಲವ್ರು ಏನೆಂದ್ರು ಏ ಇಲ್ಲ ಅವ್ರಿಗೆ ಒಂದು ಐದುನೂರು ರೂಪಾಯಿ ಕೊಟ್ಟು ಬಿಡ್ರಿ ಅವ್ರು ನಿಮ್ಗೆ ಏನೋ ಅನ್ಕೂಲ ಮಾಡ್ತಾರಂದರು ನಮ್ಮಲ್ಲಿ ಒಬ್ಬರು ಏನೆಂದ್ರು ಏ ಬೇಡ ಈಗ ಅವರು ಟಿ ಸಿ ಆತ್ಗೆ ಇನ್ನೂರು ರೂಪಾಯಿ ಕೊಟ್ಟರೆ ಆತ ನಿಮ್ಗೆ ಕೂಡಿಸ್ತಾನ ಮತ್ತೆ ನೆಕ್ಸ್ಟ್ ಟೇಷನ್ನಿಗೆ ಬಿಟ್ಟು ಬಿಡ್ತಾನೆ ಇನ್ನೊಬ್ಬ ಟಿ ಶಿಗೆ ಹೇಳ್ ಹೋಗ್ತನವ ಹೀಗಾಗಿ ದುಡ್ದು ಸುಮ್ಮನೆ ಅನಾವ ಅನಾವಶ್ಯಕ ವಸೂಲಿ ಮಾಡ್ತಾರ ಬೇಡ ಎಲ್ಲಿತನ ಆಗ್ತದೆ ಅಲ್ಲಿ ಮಟ ಹೋಗಿರಿ ಮುಂದೆ ಇದು ಮಾಡಿಕೊಡ್ರಿ ಅಂದರು ಮತ್ತೆ ಹಾಗೆ ಬಂದ್ವಿ ನಾವು ರಾತ್ರಿ ಎಲ್ಲ ಮ ಅಲ್ಲಿ ಇಲ್ಲಿ ಎದ್ದೇ ಎದ್ದೇಳೋದು ಕೂಡದು ಮಾಡಿ ಕೊನೆಗೆ ನಮ್ಮ ಊರನ್ನ ಮುಟ್ಕೊಂಡ್ವಿ ಆದ್ರೆ ಬಂದು ಬಂದು ಕೂಡಲೆ ದವಾಖಾನೆಗೆ ಅಡ್ಮಿಟ್ ಆದ್ವಿ ನಾವು ನಮ್ಗೆ ಟ್ರೀಟ್ಮೆಂಟ್ ಸುಮಾರು ಒಂದು ತಿಂಗ್ಳು ತನಕ ಆಯಿತು ಅದೆಲ್ಲ ನಮ್ಗೆ ಉರಿಮೂತ್ರ ಅದೆಲ್ಲ ಆರೋಗ್ಯ ಚೆನ್ನಾಗಿ ಆಗಬೇಕಾದ್ರೆ ಆ ಥರ ಆಯಿತು ಹೀಗಾಗಿ ಮತ್ತೆ ನೆಕ್ಸ್ಟ್ ಏನು ಮಾಡಿದ್ವಿ ಅದಕ್ಕಿನ್ನ ಮೊದಲು ಹೋಗಿದ್ವಿ ನಾವು ಟೂರು ತಿರುಪತಿಗೋಗಿದ್ವಿ ಧರ್ಮಸ್ಥಳಕ್ಕೆ ಹೋಗಿದ್ವಿ ಆಮೇಲೆ ಅದು ಯಾವುದು ಸಾಯಿ ಸಾಯಿ ಶಿರಡಿ ಸಾಯಿ ಬಾಬಾ ಅಲ್ಲಿ ಹೋಗಿದ್ವಿ ಶನಿ ಶಿಂಗನಪುರಕ್ ಹೋಗಿದ್ವಿ ಎಲ್ಲ ಕಡೆ ನೋಡಿಕೊಂಡು ಮತ್ತೆ ಪ್ರಯಾಣ ಮಾಡಿ ಬಂದ್ವಿ ಈಗ ನಾವೆಲ್ಲ ಹೋಗಿರೋದು ವಯಸ ವಯಸ್ಕ ವಯಸ್ಸಾದವರೆ ಹೋಗಿ ಹೋಗಿದ್ವಿ ಹಿಂಗಾಗಿ ನಮಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತಲ್ಲಿ ಟಾಯ್ಲೆಟ್ ಹೋಗೋದಾಗಲಿ ಜಳಕ ಮಾಡೋದಾಗಲಿ ಭಾಳ ತೊಂದರೆ ಆಯಿತು ಆದರೂ ನಾವೆಲ್ಲರು ಕೂಡಿ ಒಬ್ಬೊಬ್ಬರು ಒಬ್ಬೊಬ್ಬರು ಇದು ಮಾಡಿಕೊಂಡು ಅನ್ಕೂಲ ಮಾಡಿಕೊಂಡು ಎಲ್ಲ ಪ್ರಯಾಣ ಮಾಡಿ ಎಲ್ಲ ದೇವಸ್ಥಾನಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಆದರು ಪುರಿ ಜಗನ್ನಾಥಲ್ಲಿ ಸ್ವಲ್ಪ ಭಾಳ ತೊಂದರೆ ಆಯಿತು ನಮಗೆ ಅದಕ್ಕೆ ನಾವು ಮೊದಲು ಹೋದಲ್ಲಿ ಏನಾಗಿರಲಿಲ್ಲ ಆಮೇಲೆ ಎಲ್ಲ ದೇವಸ್ಥಾನಗಳಲ್ಲು ಪ್ರಸಾದ ಕೊಡ್ತಾರೆ ಊಟಕ್ಕೆ ಅನ್ಕೂಲ ಮಾಡ್ಕೊಡ್ತಾರೆ ಧರ್ಮಸ್ಥಳ ಆಗಿರ್ಬೋದು ಆಮೇಲೆ ಮಂತ್ರಾಲಯ ಆಗಿರ್ಬೋದು ಎಲ್ಲ ಕಡೆ ಊಟದ ಪ ಪ್ರಸಾದನ ನಿಲಯ ಅಂತಿರ್ತಾವೆ ಅಲ್ಲಿ ಫ್ರೀ ಊಟ ಕೊಡ್ತಾರೆ ಆಮೇಲೆ ಎಲ್ಲ ರೀತಿಯಿಂದ ಅನುಕೂಲಾಗ್ತದೆ ನಾವು ಅನ್ಕೂಲ ಮಾಡ್ಕೊಂಡು ಪ್ರಯಾಣ ಮಾಡಿ ನಾವು ಹಿಂದಕ್ಕೆ ಬ ನಮ್ಮ ಬ ಕೊಪ್ಳಕ್ಕೆ ಬಂದೀವಿ ನಾವು ಆಮೇಲೆ ಬಂದಿದ್ದು ಮತ್ತೆ ನೆಕ್ಸ್ಟ್ ಎಲ್ಲ ನ ಆರೋಗ್ಯ ಎಲ್ಲ ಸರಿಯಾದಮೇಲೆ ಮತ್ತೆ ಮತ್ತೆ ಮತ್ತೊಂದುಸಲ ಇಟ್ಟುಕೊಂಡ್ವಿ ಅನಂತರ ನಾವು ಈ ಈ ಕಡೆ ಹೋಗಿದ್ವಿ ಹಾಂ ಸಿಂಗ್ಟಾಲೂರು ಈರಣ್ಣ ಅಂತಿದೆ ಅಲ್ಲಿ ಓಗಿದ್ವಿ ಆಮೇಲೆ ಸಿದ್ಧಾರೂಢ ಮಠ ಹುಬ್ಳಿಗೆ ಹೋಗಿದ್ವಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿದ್ವಿ ಈ ಈಶ ಈಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಹೀಗಾಗಿ ಎಲ್ಲ ಕಡೆ ಪ್ರಯಾಣ ಮಾಡ್ಕಂಡು ನಾವು ಸುರಕ್ಷಿತವಾಗಿ ಬಂದ್ವಿ ನೆ ನೆಕ್ಸ್ಟು ನಾವು ಪ್ರಯಾಣ ಮಾಡಬೇಕಾದ್ರೆ ಬಹಳ ಜಾಗರೂಕತೆಯಿಂದ ವೈಕಲ್ಲೆ ಮಾಡ್ಕೊಂಡು ಹೋಗಿದ್ವಿ ವೈಕಲ್ ಮಾಡಿಕೊಂಡೋಗಿ ಪ್ರಯಾಣ ಮಾಡ್ಕೊಂಡು ಬಂದ್ವಿ ನಾವು ಶ್ ಶ್ ಇದು ಸಾಗರದತ್ತಿರ ಒಂದು ದೇವಸ್ಥಾನ ಬರುತ್ತೆ ಅಲ್ಲೆಲ್ಲ ನೋಡಿಕೊಂಬಂದ್ವಿ ಆಮೇಲೆ ಪ್ರಯಾಣ ಮಾಡೋ ಮುಂದೆ ಎಲ್ಲ ಎಲ್ಲ ಎಲ್ಲರಿಗು ಒಳ್ಳೆ ಜೀಪ್ ಮಾಡಿದ್ವಿ ಒಂದು ಆ ಜೀಪಿನಲ್ಲಿ ಎಲ್ಲರಿಗು ಅನುಕೂಲ ಆಯಿತು ಅದು ಪ್ರಯಾಣನು ಸುಖಕರವಾಯಿತು ಇನ್ನು ನೆಕ್ಸ್ಟು ಗೋವಕ್ಕೆ ಹೋಗಿದ್ವಿ ಅಲ್ಲಿ ಕೂಡ ಅನುಕೂಲ ಆಯ್ತು ಪ್ರಯಾಣದಲ್ಲಿ ಗಾಡಿ ತಗೊಂಡೋಗಿದ್ವಿ ಅಲ್ಲಿ ಅಲ್ಲಿ ಲಾಡ್ಜ್ ಮಾಡಿದ್ವಿ ಲಾಡ್ಜಿನಲ್ಲಿ ಒಳ್ಳೆ ಆಹಾರ ವಿಹಾರ ಸಿಕ್ತು ನಮಗೆ ಹಂಗಾಗಿ ನಾವು ಗೋವ ಗೀವ ಹೋಗಿ ಅಲ್ಲಿ ಸಮುದ್ರದೊಳಗೆ ಸ್ನಾನ ಮಾಡಿದ್ವಿ ಆಮೇಲೆ ಅಲ್ಲೆಲ್ಲಾ ಜಾಸ್ತಿ ವೈನ್ಸ್ ಕೊಡ್ತಾರೆ ಡ್ರಿಂಕ್ ಮಾಡಲಿಕ್ಕೆ ನಾವು ಫ್ರೆಂಡ್ಸ್ ಎಲ್ಲ ಅಲ್ಲಿ ಡ್ರಿಂಕ್ಸ್ ಗಿಂಕ್ಸ್ ತಗೊಂಡು ಎಂಟೆಟೈನ್ಮೆಂಟ್ ಮಾಡಿದರು ಆಮೇಲೆ ನಾವು ಎಲ್ಲ ನದಿಯಾಗೆ ಸಮುದ್ರದೊಳಗೆ ಸ್ನಾನ ಮಾಡಿ ಆಮೇಲೆ ನಾವು ತಿರುಗಿ ಬೇರೆ ಇದು ದೇವಸ್ಥಾನಕ್ಕೋದ್ವಿ ಹೀಗಾಗಿ ನಾವು ಪ್ರಯಾಣದಲ್ಲಿ ಮತ್ತದು ಸೀನಿಯರ್ ಸಿಟಿಝನ್ ಅಂತಹೇಳಿ ನಾವು ಎಲ್ಲ ಪ್ರಯಾಣಿಕರು ಒಂದೆ ವಯಸ್ಸಿನವ್ರು ಹೋಗಿದ್ವಿ ಇನ್ನು ಒಂಜಿ ಇನ್ನು ಹೋಗಬೇಕಂತ ವಿಚಾರ ಇದೆ ಆಮೇಲೆ ಅದನ್ನು ಎಲ್ಲಾರು ಕೂಡಿ ಎಲ್ಲಿಗೆಹೋಗ್ಬೇಕು ಯಾವ ದೇವಸ್ಥಾನಕ್ಕೋಗಬೇಕು ಅನ್ನೋದ್ರ ಬಗ್ಗೆ ಇನ್ನು ನಿರ್ಣಯ ಆಗಿಲ್ಲ ನೆಕ್ಸ್ಟ್ ಆದರು ಕೂಡ ನಾವಿನ್ನು ಹೋಗಬೇಕಾಗಿದೆ ಪ್ರಯಾಣದಲ್ಲಿ ಈಗ ನಾವು ಸ್ವತಃ ಗಾಡಿ ಮಾಡಿಕೊಂಡೋದ್ರೆ ನಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಹೋಗಿ ಇಳಿಬೋದು ಈಗ ಟೈನಿಗಂದರೆ ನೇರವಾಗಿ ಅಲ್ಲೆ ಇಳಿಸಂಗಿಲ್ಲ ಈಗ ನಾವು ಅಯೋಧ್ಯೆಗ್ ಹೋಗುವ ಒಂದು ವಿಚಾರ ಇಟ್ಟುಕೊಂಡೀವಿ ಈಗ ನಮಗೆ ಇಪ್ಪತ್ತೆರಡನೆ ತಾರೀಖಿಗೆ ರಾಮ ಜನ್ಮ ಭೂಮಿ ಅಯೋಧ್ಯೆದು ಇದಾಗ್ತದೆ ಅಲ್ಲಿ ತನಕ ಬರಬ್ಯಾಡ್ರಿ ಅಂತ ಹೇಳ್ತಾರೆ ಪೇಪರ್ನ್ಯಾಗಾತು ವಾಟ್ಸಾಪ್ನ್ಯಾಗಾತು ಹೀಗಾಗಿ ನಾವು ಇಪ್ಪತ್ತೆರಡನೆ ತಾರೀಖು ಮುಗಿದ್ರಿಂದ ಫೆಬ್ರವರಿ ತಿಂಗಳ್ದೊಳ್ಗೆ ನಾವೆಲ್ಲರು ಕೂಡಿ ಅಲ್ಲಿಗೆ ಪ್ರಯಾಣ ಮಾಡಬೇಕು ಅಂತ ವಿಚಾರ ಮಾಡೀವಿ ದೇವರ ಅನುಗ್ರಹ ಹೆಂಗಿರ್ತೈತಿ ನೋಡಬೇಕು